ಹಲೋ ಹಲೋ ಹಲೋ ಮಮತಾ ಅವರಾ ನಾವು ನಾಳೆ ಟ್ರಿಪ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ಚಿತ್ರದುರ್ಗಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫರ್ಮೇಷನ್ ಹೇಳ್ತಿರ ಹಾಂ ಚಿತ್ರದುರ್ಗ ಫುಲ್ ನೋಡಬೇಕು ಅದರಲ್ಲಿ ಹೆಂಗ್ ಹ್ಞೂ ಹೇಳಿ ನಾಳೆ ನಾವು ನಮ್ಮದು ಇಲ್ಲೇ ಸ್ವಲ್ಪ ದೂರ ಇದೆ ನಾವು ಬಾದಾಮಿಯಿಂದ ಬರಬೇಕು ಅದಕ್ಕೋಸ್ಕರ ನಾವು ಬೆಳಗ್ಗೆ ಫೈವ್ಗೆ ಬಿಡ್ತೀವಿ ಐ ತಿಂಕ್ ದುರ್ಗ ಮುಟ್ಟೋ ಅಷ್ಟೊತ್ತಿಗೆ ಎಷ್ಟು ನೈನ್ ಟೆನ್ನೋ ಆಗಿರುತ್ತೆ ಒಂದು ಟೆನ್ ಟೆನ್ ತರ್ಟಿ ಲೆವೆನ್ ಹಂಗ್ ಬರ್ತೀವಿ

ಇಲ್ಲ ಇಲ್ಲ ಸ್ಟೇ ಏನು ಆಗೋಲ್ಲ ದುರ್ಗ ಅದೊಂದೇ ನೋಡ್ಕೊಂಡು ಬರ್ತೀವಿ

ಹಾಂ ಹಾಂ

ಹಾಂ ಹ್ಞೂ ಹಾಂ

ಫೀಝ್ ಆಗುತ್ತಾ ಹಾಂ ಸರಿ ಆಗಲಿ ಅದು ಏ ಓಕೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ತೌಸಂಡ್ ರುಪೀಸಾ ಮತ್ತು ಕಿಡ್ಸ ಅವ್ರಿಗೆಲ್ಲ ಕಿಡ್ಸಿಗೆ ಇರಲ್ಲವಾ ಕಿಡ್ಸಿಗೆ ಫ್ರೀನಾ

ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಐ ತಿಂಕ್ ನಾವೊಂದು ಫಿಫ್ಟೀನ್ ಮೆಂಬರ್ಸ್ ಬರ್ತಿದ್ದೀವಿ ಹಾಂ ನಾವು ಫಿಫ್ಟೀನ್ ಮೆಂಬರ್ಸ್ ಬರ್ತಿದೀವಿ ಹಾಂ ಮತ್ತು ಇನ್ನು ಅಷ್ಟೇನಾ ಇರೋದು ನಾವು ಸಾಯಂಕಾಲದ ಸಾಯಂಕಾಲ್ದ ಅಷ್ಟೊತ್ತಿಗೆ ಎಲ್ಲನೂ ಕವರ್ ಮಾಡಕ್ಕಾಗುತ್ತಾ

ಆದರೆ ನಾವು ದೂರ ಇದ್ದೀವಲ್ವಾ ಹಾಂ ಹೌದಾ ನಾನು ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀವಿ

ಹೌದಾ ಹ್ಞೂ ಹ್ಞೂ ನಾವು ನೋಡ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಬೆಳಗ್ಗೆ ಬರೋಕ್ಕೆ ಆದರೆ ಬರ್ತೀವಿ ಇಲ್ಲ ಅಂದರೆ ಅದು ದೂರ ಇದ್ದೀವಲ್ಲ ಅಟ್ಲಿ ಇದು ಟ್ರಾವೆಲ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಓಕೆ ಓಕೆ ಹಾಂ ಸರಿ ನಾಳೆ ಓಕೆ ಓಕೆ ಓಕೆ ಸರಿ ತ್ಯಾಂಕ್ ಯು ತ್ಯಾಂಕ್ ಯು